ಭಾರತದ ಆರ್ಥಿಕತೆಯು ಇತ್ತೀಚಿನ ವರ್ಷಗಳಲ್ಲೀ ತುಂಬ ಬೆಳೆದಿದೆ ಅಂದ್ರೇ ನಮ್ಮದು ಏನಾಗಿತ್ತು ಅಂತಂದರೆ ಫಸ್ಟ್ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದವರು ಏನ್ ಮಾಡಿದ್ರು ಅಂದರೆ ಪ್ರತಿಯೊಂದ್ರ ಮೇಲೆ ಸಹ ಜಿ ಎಸ್ ಟಿನ ರೈಝ್ ಮಾಡ್ತಾ ಹೋದರು ಆ ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರತಿ ಒಂದು ಎಲ್ಲದ್ರ ಮೇಲುನು ಜಿ ಎಸ್ ಟಿ ಇಷ್ಟು ಅಂತ ಹೇಳ್ಬಿಟ್ಟು ಮಾಡಿದ್ರು ಈಗ ಒಂದು ಹೋಟೆಲಿಗೆ ಹೋದ್ರೆ ದೋಸೆ ಮೇಲೂ ಜಿ ಎಸ್ ಟಿ ಇಡ್ಲಿ ಮೇಲೂ ಜೋ ಜಿ ಎಸ್ ಟಿನೆ ಮತ್ತು ಬೇರೆಬೇರೆ ಎಲ್ಲ ಪದಾರ್ಥಗಳ್ ಮೇಲೆ ಕೂಡಾ ಈಗ ಜಿ ಎಸ್ ಟಿನ ರೈಝ್ ಮಾಡಿದ್ದಾರೆ ಈಗ ಏನೇನು ಒಂದು ಪರ್ಚೇಸ್ ಮಾಡಬೇಕು ಅಂತಂದರೂ ಜಿ ಎಸ್ ಟಿ ಬಿಲ್ನೇ ಕೊಡ್ತಿದ್ದಾರೆ ನಮಗೆ ನಾವು ಈಗ ನಮ್ಮದು ಕಾ ಟೋಟಲ್ ಇಂಡಿಯಾದಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಕರ್ನಾಟಕ ಮೂರನೇ ಸ್ಥಾನ್ದಲ್ ಇದೆ ನಮ್ಮದು ಬಂದು ಜಿ ಎಸ್ ಟಿಯಲ್ಲಿ ತುಂಬ ನಮ್ಮದು ಆರ್ಥಿಕತೆಯಲ್ಲಿ ತುಂಬಾ ಬೆಳೆದಿದೆ ನಮ್ಮ ಭಾರತ ದೇಶ ಹೇಳಬೇಕು ಅಂತಂದರೆ ಇದರ ನಂತರ ಮತ್ತೆ ಡಿಜಿಟಲ್ ಇಂಟ್ರ್ನೆಟ್ ಬ್ಯಾಂಕಿಂಗು ಈಗ ಬ್ಯಾಂಕುಗಳು ಅಷ್ಟೆ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇದೆ ನಮ್ಗೆ ಯಾರಿಗಾದ್ರೂ ಈಗ ತುಂಬ ದೂರ ಇರ್ತಾರೆ ಅವ್ರಿಗೆ ಅಮೌಂಟುಗಳ್ ಹಾಕ್ಬೇಕು ಅಂತಂದರೆ ಬ್ಯಾಂಕಿಗೆ ಹೋಗ್ಬೋದು ನಾವು ಆ ಬ್ಯಾಂಕಲ್ಲೂ ಸಹ ನಾವು ಅಮೌಂಟನ್ನ ಡೆಪಾಸಿಟ್ ಮಾಡ್ಬೋದು ಮೊಬೈಲಲ್ಲೂ ಅಷ್ಟೇ ಈಗ ಗೂಗಲ್ ಪೇ ಇದೆ ಭಾರತ್ ಪೇ ಇದೆ ಫೋನ್ಪೇ ಇದೆ ಈ ಗೂಗಲ್ ಪೇ ಅಲ್ಲೂ ಅಷ್ಟೇ ನಾವೂ ಗೂಗಲ್ ಪೇ ಫೋನ್ಪೇ ಭಾರತ್ ಪೇ ಇವು ಏನಿದೆ ಇದರಲ್ಲು ಅಷ್ಟೇ ನಮ್ಮದು ಎಲ್ಲಿ ಬ್ಯಾಂಕಲ್ಲಿ ಹಕೌಂಟ್ ಇರುತ್ತೆ ಆ ಅಕೌಂಟಿಗೆ ನಮ್ಮದು ಯಾ ಮೊಬೈಲ್ ನಂಬರು ರಿಜಿಸ್ಟರ್ಡ್ ಆಗಿರುತ್ತೆ ಆ ರಿಜಿಸ್ಟರ್ ನಂಬರು ಆಧಾರ್ ನಂಬರು ಒಂದೇ ಆಗಿರಬೇಕು ಬ್ಯಾಂಕಲ್ಲಿ ಅದು ಹಾಗಿದ್ದರೆ ನಾವು ಯಾವುದು ನಂಬರನ್ನ ಕೊಟ್ಟಿರ್ತಿವಿ ಬ್ಯಾಂಕಲ್ಲಿ ಆ ನಂಬರ್ ನಾವು ಫೋನಲ್ಲಿ ಯೂಸ್ ಮಾಡ್ತಿರಬೇಕು ಅದರಲ್ಲಿ ನಾವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು ಇಂಟ್ರ್ನೆಟ್ ಬ್ಯಾಂಕಿಂಗ್ ಯಾವ್ದು ಬೇಕಾದರೂ ಫೋನ್ಪೇ ಮಾಡ್ಕೊಬೋದು ಇಲ್ಲ ಗೂಗಲ್ ಪೇ ಇಲ್ಲ ಭಾರತ್ ಪೇ ಯಾವ್ದು ಬೇಕಾದರೂ ಮಾಡ್ಕೊಬೋದು ನಮ್ಮದು ಹಣಾನು ಅಷ್ಟೇ ಎಲ್ಲೂ ಮಿಸ್ಯೂಸ್ ಆಗೋದಿಲ್ಲ ಇದರಲ್ಲೆ ಸಹ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಂದು ನಾವು ಇದನ್ನು ಚೆಕ್ ಮಾಡ್ಕೊಬೋದು ಜೊತೆಗೆ ನಾವು ಯಾರಾದರೂ ಖಾತೆಗೆ ಹಣನ ವರ್ಗಾವಣೆ ಮಾಡಬೇಕು ಅಂತಂದರೆ ನಾವು ಈ ಯಾ ಇಂಟ್ರ್ನೆಟ್ನ ನಾವು ಯೂಸ್ ಮಾಡ್ಕೊಬೋದು ಫೋನ್ಪೇ ಅಲ್ಲಾಗಲೀ ಗೂಗಲ್ ಪೇ ಅಲ್ಲಾಗಲೀ ಇದರಲ್ಲಿ ಯೂಸ್ ಮಾಡಿಕೊಂಡ್ರೆ ನಾವು ಆಟೋಮೆಟಿಕ್ಕಾಗಿ ಅವರ ಆ ಅಕೌಂಟಿಗೆ ಹಣಾನು ಹೋಗತ್ತೆ ಯಾರ ಖಾತೆಗೂ ಅಷ್ಟೆ ಹಣ ಹೋಗ್ದಿರ ಮಿಸ್ಯೂಸ್ ಆಗೋಂಗಿಲ್ಲ ಇನ್ಕೇಸ್ ಅವರೇನಾದ್ರು ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ನಾವು ಬ್ಯಾಂಕಿಗೆ ಹೋಗಿಬಿಟ್ಟು ಚಕ್ ಮಾಡ್ಕೊಬೋದು ಅವ್ರು ಈ ಥರ ಹಣ ಬಂದಿಲ್ಲ ಅಂತಿದಾರೆ ಅವ್ರ ಖಾತೆಗೆ ಹಾಗಾಗಿ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿರಿ ಅಂತಂದರೆ ಅವ್ರು ಏನು ಮಾಡ್ತಾರೆ ಅದನ್ನು ನೋಡ್ತಾ ಚೆಕ್ ಮಾಡ್ತಾರೆ ಯಾರ ಅಕೌಂಟಿಂದ ಯಾರ್ ಅಕೌಂಟಿಗೆ ದುಡ್ಡು ಹೋಗಿದೆ ಅಂತ ಟ್ರಾಂಜಕ್ಷನ್ ಹೈ ಡಿ ಅಂತಾನು ಇರತ್ತೆ ಆ ಐ ಡಿಯಲ್ಲು ನಾವೂ ಚೆಕ್ ಮಾಡ್ಕೊಬೋದು ಅಮೌಂಟ್ ಹೋಗಿದೆಯಾ ಇಲ್ಲ ಅಂತ ಮತ್ತು ಯಾರಿಗಾದ್ರು ಮತ್ತೆ ಇಂಟ್ರ್ನೆಟ್ ಬ್ಯಾಂಕಿಂಗಿಂದ ಹಣ ವರ್ಗಾವಣೆ ಮಾಡೋದು ಒಂದೇ ಅಲ್ಲದಿರ ಮತ್ತು ಈ ಟಿ ವಿಗು ಅಷ್ಟೇ ನಾವು ರಿಚಾರ್ಜ್ ಮಾಡ್ಬೋದು ಮೊಬೈಲುಗಳಿಗೆ ಮತ್ತು ಕರೆನ್ಸಿಗೂ ಅಷ್ಟೇ ರಿಚಾರ್ಜ್ ಮಾಡ್ಕೊಬೋದು ಮತ್ತೆ ಇದರಲ್ಲಿ ಪ್ರೀಮಿಯಮ್ ಬಂದು ಹೆಲ್ ಐ ಸಿಗಳು ಸಹ ಎಲ್ ಐ ಸಿ ಯಾವುದಾದ್ರು ಇದ್ದರೆ ಅದನ್ನು ಸಹ ನಾವು ಕಟ್ಕೊಬೋದು ಇನ್ಸುರೆನ್ಸ್ ಅಮೌಂಟನ್ನು ನಾವು ಸಹ ಇದರಲ್ಲಿ ಪೇ ಮಾಡ್ಬೋದು ಮತ್ತು ಎಲ್ಲಾದರೂ ಅಂಗ್ಡಿಗಳಲ್ಲು ಅಷ್ಟೇ ಸಣ್ಣ ಪುಟ್ಟ ಏನಾದರೂ ನಾವು ಪರ್ಚೇಸ್ ಮಾಡಿದೀವ್ ಅಂದರೆ ಅಲ್ಲಿ ನಮಗೆ ಒಂದು ಸ್ಕ್ರೀನ್ನ ಹಾಕಿರ್ತಾರೆ ಇಂಟ್ರ್ನೆಟ್ದು ಅದರಲ್ಲಿ ನಾವೂ ಇದರಲ್ಲಿ ಸ್ಕ್ರೀನಿನಲ್ಲಿ ನಾವು ಅಮೌಂಟ್ನ ಸ್ಕ್ರಾಚ್ ಮಾಡಿ ಅವ್ರಿಗೆ ದುಡ್ಡನ್ನ ನಾವು ಕಳಿಸ್ಕೊಡ್ಬೋದು ಏನಾದರೂ ಈಗ ಒಂದು ಪೆಟ್ರೋಲ್ ಹಾಕಿಸ್ಕೊಳದ್ ಆಗಲಿ ಮತ್ತು ಅಂಗಡಿಯಲ್ ಏನಾದರೂ ಪರ್ಚೇಸ್ ಮಾಡೋದಾಗ್ಲಿ ಈಗ ಎಲ್ಲರೂ ಸ್ಕ್ಯಾನರನ್ನ ಇಟ್ಟಿರ್ತಾರೆ ಆ ಸ್ಕ್ಯಾನರನ್ನ ನಾವು ಸ್ಕ್ಯಾನ್ ಮಾಡಿ ಹಣಾನು ಸಹ ನಾವು ಅವರ ಖಾತೆಗೆ ನಾವು ವರ್ಗಾವಣೆ ಮಾಡ್ಬೋದು ಅದರಿಂದನೂ ನಮಗೆ ಏನು ಸಮಸ್ಯೆ ಆಗೋದಿಲ್ಲ ಅವ್ರಿಗೆ ಏನು ಮಾಡಿದ್ರುನು ನಮಗೆ ಟ್ರಾನ್ಜಾಕ್ಷನ್ ಐ ಡಿ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಇದು ಹಿಂಟರ್ನೆಟ್ ಬ್ಯಾಂಕಿಂಗ್ ಇರೋದರಿಂದ ತುಂಬ ನಮಗೆ ಅದು ಯೂಸ್ ಆಗ್ತಿದೆ ಯಾವುದೂ ಪ್ರಾಬ್ಲಮ್ ಆಗ್ತಾಯಿಲ್ಲ ಇಂಟ್ರ್ನೆಟ್ ಬ್ಯಾಂಕಿಂಗ್ ಇರೋದಕ್ಕೆ ಅದಕ್ಕೆ ನಾವು ಫೋನ್ ಪೇನ ಗೂಗಲ್ ಪೇನ ಹಣನ ನಾವು ತಗೊಂಡು ಹೋಗೋದಕ್ಕಿಂತ ನಮ್ಮ ಖಾತೆಯಲ್ ಇಟ್ಕೊಂಡು ಈ ಇಂಟ್ರ್ನೆಟ್ ಬ್ಯಾಂಕಿಂಗನ್ನ ಯೂಸ್ ಮಾಡೋದರಿಂದ ನಮಗೆ ತುಂಬ ಉಪಯುಕ್ತ ಆಗ್ತಿದೆ ಯಾವುದು ನಮಗೆ ಬೇರೆ ಥರ ಸಮಸ್ಯೆಗಳು ಆಗ್ತಯಿಲ್ಲ ನಮ್ಗೆ ಏನಾದರೂ ಸಮಸ್ಯೆಗಳು ಆದರೆ ನಾವು ಅದನ್ನು ತಿಳಿಸ್ಬೋದು ಬ್ಯಾಂಕಿಗೆ ಹೋಗಿ ಕಂಪ್ಲೇಂಟು ಮಾಡ್ಬೋದು ಆ ತರ ಆಗತ್ತೆ ಮತ್ತು ಫ್ರಾಡ್ ಕಾಲ್ಸು ಬರ್ತಿರುತ್ತೆ ಗೂಗಲ್ ಪೇ ಫೋನ್ ಪೇಗೆ ಸಂಬಂಧಪಟ್ಟಂಗೆ ನಾನು ಯಾಕಂದರೆ ಲಾಸ್ಟ್ ಟೈಮ್ ನಾನು ಎರಡು ಸಾವಿರ ರುಪಾಯಿ ಹಣಾನ ನಾನು ಕಳ್ಕೊಂಡಿದೀನಿ ಗೂಗಲ್ ಪೇಲಿ ಒಂದು ಇವು ಗೂಗಲಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿದೆ ಈ ಥರ ಗೂಗಲ್ ಪೇಲಿ ಎರಡು ಸಾವಿರ ರುಪಾಯಿ ಹಣ ನಂದು ಯಾರೋ ವರ್ಗಾವಣೆ ಮಾಡಿದ್ದಾರೆ ಆಗಿಲ್ಲ ಅಂತ ಅಲ್ಲಿ ಒಂದು ನಂಬರ್ ಇತ್ತು ಆ ನಂಬರಿಗೆ ಕಾಲ್ ಮಾಡಿದೆ ಆ ನಂಬರಿಗೆ ಕಾಲ್ ಮಾಡಿದಕ್ಕೆ ಯಾವ ಬ್ಯಾಂಕು ಏನು ಅಂತ ಬ್ಯಾಂಕ್ ಹೆಸ್ರು ತಗೊಂಡರು ಹೆಸ್ರು ತಗೊಂಡರು ಅದ್ರ ಜೊತೆಗೆ ಮತ್ತೆ ನಿಮ್ಮದು ಒಂದು ಹೋ ಟಿ ಪಿ ಬರುತ್ತೆ ಹೋ ಟಿ ಪಿನ ಹೇಳಿ ಅಂತಂದರು ಓ ಟಿ ಪಿನ ಕೂಡ ನಾನು ಅವ್ರಿಗೆ ಶೇರ್ ಮಾಡಿದೆ ಓ ಟಿ ಪಿ ಶೇರ್ ಮಾಡ್ದ ಮೇಲೆ ನನ್ನ ಖಾತೆಯಲ್ಲಿ ನನ್ನ ಅದೃಷ್ಟ ಏನಂತಂದರೆ ಒಂದೇ ಖಾತೆನ ಇಲ್ಲ ಬೇರೆ ಬೇರೆ ಖಾತೆ ಇದೆಯಾ ಅಂತ ಕೇಳಿದ್ರು ನಾನು ಯಾಕೆ ಇವ್ರು ಬೇರೆ ಬೇರೆದೆಲ್ಲ ಕೇಳ್ತಿದಾರೆ ಅಂತ ಯೋಚನೆ ಮಾಡಿ ಇಲ್ಲ ಇದೊಂದೆ ಇರೋದು ಅಂತ ಹೇಳಿದೆ ಹೇಳಿದಕ್ಕೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಕೌಂಟ್ ನಂಬರೆಲ್ಲ ತಗೊಂಡು ಖಾತೆಯಲ್ ಇರೋ ಹಣನ ಕ್ಲೀನಾಗಿ ವಿತ್ಡ್ರಾ ಮಾಡ್ಕೊಂಡ್ರು ಅವರೇ ಮತ್ತು ಹೋಗಿ ನಾನು ಬ್ಯಾಂಕಲ್ಲಿ ಹೋಗೀ ಮತ್ತು ಫೋನ್ ಕಾಲ್ ಮಾಡ್ತಾ ಇದೀನಿ ಕ್ ಅವರು ಫೋನೆ ಅಟೆಂಡ್ ಮಾಡ್ತಾ ಇಲ್ಲ ಮತ್ತು ಹೋಗಿ ಬ್ಯಾಂಕಲ್ಲಿ ಒಂದು ಕಂಪ್ಲೇಂಟ್ ಲೆಟರನ್ನ ಕೊಟ್ಟೆ ಈ ಥರ ನನ್ನ ಖಾತೆಯಲ್ ಯಾವುದೋ ಕಾಲ್ ಮಾಡಿದ್ದೆ ಈ ನಂಬರಿಗೆ ಈ ಥರ ಹಣ ಇತ್ತು ಹಣ ಖಾಲಿ ಆಗಿದೆ ನೋಡಿ ಅಂತ ಅದಕ್ಕೆ ಬ್ಯಾಂಕಲ್ಲಿ ಹೇಳಿದ್ರು ಸಿಸ್ಟಮಲ್ಲಿ ಚೆಕ್ ಮಾಡಿದಕ್ಕೆ ಏನು ತೋರಿಸ್ಲಿಲ್ಲ ಅಲ್ಲಿ ಅಂದರೆ ಈ ಫೋನ್ಪೇ ಗೂಗಲ್ ಪೇಲಿ ಕೂಡ ಈ ಥರ ನಾವು ಕಾಲ್ಸ್ ಮಾಡಿ ಓ ಟಿ ಪಿ ಶೇರ್ ಮಾಡೋದರಿಂದ ದುಡ್ಡು ಖಾಲಿ ಆಗೋ ಚಾನ್ಸಸ್ಸುಗಳು ತುಂಬ ಇರ್ತಾವೆ ಹಾಗಾಗಿ ನಾವು ತುಂಬ ಹುಷಾರಾಗಿ ಇದನ್ನು ಮೇನೇಜ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ